ಕನ್ನಡ ಭಾಷೆ ಯಾವುದಾದರೂ ಗಾದೆ ಅಥವಾ ನುಡಿಗಟ್ಟು ನಿಮಗೆ ಇಷ್ಟವೇ ಹೌದು ನಮಗೆ ಕನ್ನಡ ಗಾದೆ ಇಷ್ಟ ಗಾದೆ ನನಗೆ ಒಂದು ಗಾದೆ ಇಷ್ಟ ಯಾವ್ದಪ್ಪ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದರ ಬಗ್ಗೆ ನಾವು ಗಾದೆನ ವಿಸ್ತರಣೆ ಮಾಡ್ತಾ ಹೋಗ್ತೀನಿ ನಮ್ಮ ಹಳೆಕಾಲದ ಹಿರಿಯರು ಅಥವಾ ಪೂರ್ವಜರು ಹಿರಿದಾದ ಅರ್ಥವನ್ನು ಕಿರಿದಾದ ಅರ್ಥದಲ್ಲಿ ಮಾಡಿರುವುದೇ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಸೋ ವೇದ ಜ್ಞಾನದ ನುಡಿ ಗಾದೆ ಅನುಭವದ ಮಾತು ಸೊ ಗಾದೆ ಎಂದೂ ತಪ್ಪಲಾಗದು ಇದು ಗಾದೆ ಅನುಭವದ ಮಾತು ಸೊ ಹಾಗಾಗಿ ಈ ಗಾದೆ ಎಲ್ಲಿ ನಾನು ಒಂದು ಟೋಪಿಕನ್ನ ತಗೊಂಡಿದ್ದೀನಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹೇಗಿದೆ ನೋಡಿ ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಅಂದರೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅತಿ ಆಸೆನ ಪಡಬಾರ್ದು ಯಾಕಪ್ಪ ಅಂತಂದರೆ ಅತಿ ಆಸೆನ ಪಡೋದರಿಂದ ಮಾನವ ನಾಶ ಆಗ್ತಾ ಹೋಗ್ತಾನೆ ಅತಿ ಆಸೆ ಗತಿ ಕೇಡು ಹಾಗೆ ನಾವು ಮನುಷ್ಯ ಕಾಲು ಚಾಚಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಅತಿ ಆಸೆ ಗತಿ ಕೇಡು ಅಲ್ಲವಾ ಅಂತ ಅಂದರೆ ನಾವು ಮಲಗಿದ್ದಾಗ ಹಾಸಿಗೆಯಲ್ಲಿ ಮಲಗಿದ್ದಾಗ ಕಾಲನ್ನ ನೀಡ್ಕೊಂಡು ಚಾಚಿ ಮಲಗಿದ್ರೆ ಆ ಕಾಲು ಏನಾಗುತ್ತೆ ಹಾಸ್ಗೆಯಿಂದ ಕೆಳಗಡೆ ಹೋಗುತ್ತೆ ಆಗ ಥಂಡಿ ಆಗುತ್ತೆ ಆಗ ನಿದ್ದೆ ಬರಲ್ಲ ಹೌದ್ ಅಲ್ಲವಾ ಹಾಂ ಹಾಗಾಗಿ ನಾವು ಕಾಲನ್ನು ಎಷ್ಟು ಆಗುತ್ತೊ ಅಷ್ಟು ಹಾಸ್ಗೆ ಇದ್ದಷ್ಟನ್ನು ಕಾಲು ಚಾಚಬೇಕು ಹಾಸಿಗೆ ಇದ್ದಷ್ಟು ಕಾಲನ್ನ ಚಾಚಬೇಕು ಅತಿ ಆಸೆನ ಪಡಬಾರ್ದು ಏನಿರುತ್ತೆ ಅದರಲ್ಲೇ ನಾವು ಜೀವನ ಮಾಡ್ಕೊಬೇಕು ಸಮೃದ್ಧಿಯಿಂದ ಜೀವನ ಮಾಡಬೇಕು ಅದನ್ನು ಬಿಟ್ಟು ನನಗೆ ಫಾರ್ ಎಕ್ಸಾಂಪಲ್ ಈಗಿನ ಕಾಲದ ಹುಡ್ಗ ಹುಡ್ಗಿರ್ ಅಂತುವೇ ಲವ್ ಮ್ಯಾರೇಜ್ ಮಾಡ್ತ್ ಕೊಳ್ತಿದಾರೆ ಅರೆಂಜ್ ಮ್ಯಾರೇಜ್ ಆಗ್ತಿದ್ದಾರೆ ಅರೆಂಜ್ ಮ್ಯಾರೇಜ್ ಆದರೂ ಅವ್ರಿಗೆ ನೆಮ್ಮದಿ ಇಲ್ಲ ನಾನು ಇನ್ನೂ ಒಳ್ಳೆಯ ಹುಡ್ಗನ್ನ ಮದುವೆ ಆಗ್ಬೋದಿತ್ತು ಇನ್ನೂ ಐಷಾರಾಮಿ ಲೈಫ್ ನಡೆಸ್ಬೋದಿತ್ತು ಇರೋ ಜೀವನ ನನಗೆ ಸಾಕಾಗ್ತಿಲ್ಲ ಅಂತ ಎಲ್ಲ ಅತಿ ಆಸೆ ಪಡ್ತಾರೆ ಬಟ್ ಅತಿ ಆಸೆ ಪಟ್ಟು ಐಷಾರಾಮಿ ಎಲ್ಲ ಜೀವನ ಇದ್ರೂ ನೆಮ್ದಿಯೇ ಇಲ್ದೋದರೆ ಏನು ಜೀವನ ಮಾಡ್ತಾರೆ ಅವರೆಲ್ಲ ಸೋ ಹಾಗಾಗಿ ನಾವು ಹೇಳದು ಅತಿ ಆಸೆನ ಪಡಬಾರ್ದು ಇರದ್ರಲ್ಲೇ ನೆಮ್ಮದಿಯಾಗಿ ಇರಬೇಕು ಅತಿ ಆಸೆ ಗತಿ ಕೇಡು ಆಗ್ಬಿಡುತ್ತೆ ಹೌದು ಅಲ್ಲವಾ ಹಾಗಾಗಿ ನಾವು ಹಾಸಿಗೆ ಇದ್ದಷ್ಟು ಕಾಲನ್ನ ಚಾಚಬೇಕು ಯಾಕಪ್ಪ ಅಂತಂದರೆ ಏನು ಹಾಸ್ಗೆ ನಾವು ಮಲ್ಕೊಂಡಿರ್ತೀವಿ ಎಷ್ಟಿರುತ್ತೆ ಅಷ್ಟರಲ್ಲೇ ನಾವು ತೃಪ್ತಿಯಿಂದ ನಿದ್ದೆ ಮಾಡಬೇಕು ಅದನ್ನು ಬಿಟ್ಟು ನಾವು ಕಾಲು ಚಾಚ್ತಾ ಹೋದ್ರೆ ನಮಗೆ ನೆಲವೇ ಸಿಗೋದು ಆಗ ನೆಮ್ಮದಿಯಿಂದ ಸುಖವಾಗಿ ನಮಗೆ ನಿದ್ದೆ ಮಾಡಕ್ಕೆ ಆಗಲ್ಲ ಸುಖವಾಗಿ ನಿದ್ದೆ ಮಾಡಬೇಕು ಅಂತಂದರೆ ನಾವು ನೆಮ್ಮದಿಯಿಂದ ಸಮೃದ್ಧಿಯಾಗಿ ನಾವು ನಿದ್ದೆನ ಮಾಡಬೇಕು ಸೋ ಫ್ರೆಂಡ್ಸ್ ನಿಮಿಗೆ ಗೊತ್ತಿರೊ ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೊ ಅರ್ಥ ಎಲ್ಲೋ ಯಾವ ಯಾವ ರೀತಿ ನಾವು ಅರ್ಥನ ತಗೊಬೌದು ಅಲ್ಲವಾ ಯಾವ ಯಾವ ರೀತಿ ಅಂತಂದರೆ ಅತಿ ಆಸೆ ಗತಿ ಕೇಡು ಅತಿ ಆಸೆನ ಪಡಬಾರ್ದು ನಾವು ಹೌದಲ್ಲವಾ ಫ್ರೆಂಡ್ ಸೋ ಹಾಗಾಗಿ ನಾವು

ಆಗೋದಿಲ್ಲ ಅಲ್ಲವಾ ಸೊ ಹಾಗಾಗಿ ಇರೋ ಮಕ್ಳನ್ನೇ ನೀಟಾಗಿ ಬೆಳ್ಸ್ಕೊಂಡು ಅವ್ಕೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಕೊಂಡು ಉತ್ತಮವಾದ ಜೀವನ ಬೆಳೆಸ್ತಾ ಹೋಗ್ಬೇಕು ಇಲ್ಲ ಅಂತಂದರೆ ನಾವು ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಇವತ್ತಿನ ದಿನದಲ್ಲಿ ಎಲ್ಲ ರೈಟು ಗಗನಕ್ಕೆ ಏರಿದೆ ಬಟ್ ಆದ್ರೂ ಜನ ಅತಿ ಆಸೆ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಒಡ್ವೆಗಳು ತಗೊಳ್ಳಿ ನೀವು ಒಡವೆಗಳು ಫುಲ್ಲು ಐಷಾರಾಮಿ ಜೀವನ ಆಗಿಬಿಟ್ಟಿದೆ ಮನೆ ಆಸ್ತಿ ಅಂತಸ್ತು ಏಳು ಎಂಟು ಮನೆ ಬಾಡಿಗೆ ಕೊಟ್ಕೊತಾನೆ ಜೀವನ ಮಾಡ್ತಾನೆ ಎರಡು ಕೆಜಿ ಮೂರು ಕೆಜಿ ಒಡವೆ ತಗೊತಾನೆ ಐದು ಆರು ಕಾರ್ ಇರುತ್ತೆ ಮನೇಲಿ ಎಲ್ಲ ಇದ್ದರೂ ಅವ್ನಿಗೆ ಆರೋಗ್ಯ ಸರಿ ಇರಲ್ಲ ಆರೋಗ್ಯವೇ ಸರಿ ಇಲ್ಲ ಅಂದ್ಮೇಲೆ ನವಿದ್ದು ಏನು ಪ್ರಯೋಜನ ಸೋ ಹಾಗಾಗಿ ಅವೆಲ್ಲ ಅವನಿಗೆ ವ್ಯರ್ಥ ಅವನು ಆಯಸ್ಸು ಆರೋಗ್ಯ ಚೆನ್ನಾಗಿದ್ರೆ ಅವನು ನೆಮ್ಮದಿಯಿಂದ ಐಶ್ವರ್ಯನ ಉಪಯೋಗಿಸ್ಕೊಬೋದಲ್ವ ಅತಿ ಆಸೆ ಪಡ್ತಾನೆ ಅದು ಬೇಕು ಇದು ಬೇಕು ನೆಮ್ಮದಿಯಿಂದ ನೈಟು ನಿದ್ದೆ ಮಾಡಲ್ಲ ಅವನು ಅತಿ ಆಸೆಯಿಂದ ನೈಟು ಹೋರಾಡುವುದು ಆ ಕೆಲಸ ಈ ಕೆಲಸ ಇವತ್ತಿನಿಂದ ಕಾಲದಲ್ಲಿ ಫೋನ್ಗಳು ಫೋನು ಫೋನು ಫೋನು ಬರೀ ಫೋನ್ ಯೂಸ್ ಮಾಡೋದೇ ಆಗ್ಬಿಟ್ಟೈತೆ ಆ ಫೋನ್ಗಳಲ್ಲಿ ಜನ ಈ ಯುವ ಜನತೆ ತುಂಬ ಮಗ್ನರಾಗಿದ್ದಾರೆ ಆ ಮಗ್ನರಾಗಿ ಅತಿ ಆಸೆ ದಿನದಿಂದ ದಿನ ಓ ಪ್ರತಿಯೊಬ್ಬರೂ ಸ್ಟೇಟಸ್ ನೋಡೋದು ಅವ್ರಂಗೆ ನಾವು ಹೋಗ್ಬೇಕೂ ಡೈಲಿ ಟ್ರಿಪ್ ಹೋಗ್ಬೇಕು ಎಂಜಾಯ್ ಮಾಡಬೇಕು ಲೈಫು ರೆಸಾರ್ಟ್ಗಳಿಗೆ ಹೋಗ್ಬೇಕೂ ಅಲ್ಲಿ ಇಲ್ಲಿ ಹೊರ್ ದೇಶಗಳಿಗೆಲ್ಲ ಸುತ್ತಬೇಕು ಅನ್ನೊ ಅತಿ ಆಸೆನ ತಗೊತಾರೆ ಅತಿ ಆಸೆ ಪಟ್ಟು ಪಟ್ಟು ಅವರು ಲಾಸ್ಟ್ಗೆ ಏನೂ ಇಲ್ದಂಗೆ ಮಾಡ್ಕೋತಾರೆ ಜೀರೋ ಲೈಫಿಗೆ ಬರ್ತಾರೆ ಇವತ್ತು ಮಾಲೀಕ ಆದವನು ಆಫ್ಟ್ರ್ ಆಲ್ ಮಾಲೀಕ ಆದವನು ಕೂಲಿ ಕಾರ್ಮಿಕ ಆಗಿದ್ದಾರೆ ಏಕಪ್ಪ ಅತಿ ಆಸೆ ಪಡೋದು ಆಮೇಲೆ ಕೆಲಸಗಳ್ನ ಅವ್ರ ಇವ್ರ ಕೈಲಿ ಮಾಡ್ಸೋದು ಅವ್ನು ಮಾಡಿದಂಗೆ ಇರೋದು ಸೋ ಇವೆಲ್ಲ ಅತಿ ಆಸೆ ಪಟ್ಟು ಪಟ್ಟು ಅವನು ನಾಶ ಆಗ ಸ್ಥಿತಿಗೆ ಬರ್ತಾ ಇದ್ದಾನೆ ಇರೋದರಲ್ಲೇ ನೆಮ್ಮದಿ ಪಡಬೇಕು ಇಲ್ಲದಲೇ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅವ್ನ ಆರೋಗ್ಯ ಕೆಡ್ಸ್ಕೊಂಡು ಬಿ ಪಿ ಶುಗರು ಎಲ್ಲ ಜಾಸ್ತಿ ಮಾಡ್ಕೊಂಡು ಇವತ್ತಿನ ಕಾಲ್ದಲ್ಲಿ ನೋಡ್ತಿದೀರಾ ಫ್ರೆಂಡ್ ತುಂಬ ತುಂಬ ಮನುಷ್ಯ ಆರೋಗ್ಯನ ಕೆಡ್ಸ್ಕೊತಾ ಇದ್ದಾನೆ ದಿನದಿಂದ ಬಿ ಪಿ ಶುಗರು ಪ್ರತಿ ಒಬ್ರಿಗೂ ಬಿ ಪಿ ಶುಗರು ಅನ್ನೋದು ಹೆಚ್ಚಾಗಿ ಬರ್ತಾ ಇದೆ ಸೋ ಹಾಗಾಗಿ ನಾವು ಈ ದಿನ ಏನಪ್ಪ ಅಂತೀವಿ ಅಂದರೆ ನಮ್ಮ ಆರೋಗ್ಯನ ನಾವು ನಮ್ಮ ಕೈಲಿ ಇಟ್ಕಂಡು ಏನು ಮಾಡಬೇಕು ಅದಕ್ಕೆ

ಆ ಮಕ್ಕಳು ಎಯ್ತು ನೈಂತಿಗೆ ಈಗ ಮೊನ್ನೆ ಫಾರ್ ಎಕ್ಸಾಂಪಲ್ ಇಲ್ಲೇ ಹಾಸನ ಒಂದು ಕೇಸ್ ಆಯಿತು ಮೊನ್ನೆ ಎಂಟನೇ ಕ್ಲಾಸ್ ಹುಡುಗಿ ಏನೋ ಹೋಮ್ವರ್ಕ್ ಮಾಡಿಲ್ಲ ಅಂತ ಟೀಚರ್ಸ್ ಬೈದರು ಟೀಚರ್ ಬೈದರು ಅಂತ ಹೋಗಿ ಅವ್ರ ಅಮ್ಮಾಂಗೆ ಎಲ್ಲ ಹೇಳಿ ಅವ್ರ ಅಮ್ಮ ಫುಲ್ ಕಾ ಬೈದು ಅಂತ ಹೇಳಿ ಹೋಗಿ ಹೆಂಗ್ ಮಾಡ್ಕೊಂಡಿದೆ ಸೊ ಎಂಥೆಂಥ ಘಟನೆಗಳು ನಡಿತಿದೆ ಅಲ್ಲವಾ ಸೋ ಹಾಗಾಗಿ ನಾವ್ ಅಂತ ಘಟನೆಗಳು ನಡಿದಂಗೆ ಅದೇ ಆ ಹುಡ್ಗಿ ಇದ್ದಿದ್ದರೆ ಏನೋ ಜೀವನ ಮಾಡ್ಕೊಳವ್ಳು ಎಜುಕೇಷನ್ ಅದು ಪಾಟ್ ಆಫ್ ಲೈಫ್ ಓನ್ಲಿ ಕಿ ಜೀವನದ ಒಂದೇ ಭಾಗ ಎಜುಕೇಶನೇ ಜೀವನ ಅಲ್ಲ ಇಂಥದನ್ನು ಅರ್ಥ ಮಾಡ್ಕೊಳ್ಳಿ ಓದಬೇಡಿ ಅಂತ ಹೇಳಲ್ಲ ನಾನು ಓದಿ ಬಟ್ ಎಷ್ಟು ಬೇಕು ಆವಶ್ಕತೆ ಇರೋವಷ್ಟು ಓದಿ ಸೋ ಜೀವನನೇ ಹಾಳು ಮಾಡ್ಕೊಳ್ಳೋಷ್ಟು ಓದೋದು ಬೇಡ ಸೊ ಹಾಗಾಗಿ ನಾವು ಹಾಸ್ಗೆ ಇದ್ದಷ್ಟನ್ನು ಕಾಲು ಚಾಚಣ ಅತಿ ಆಸೆ ಪಡೋದ್ ಬೇಡ ಹಾಸಿಗೆ ಇಲ್ಲ ಅಂತ ಅನ್ಕೊಂಡು ಜೀವನ ಮಾಡೋಣ ಹಾಸಿಗೆ ಇದೆ ಅನ್ಕಂಡು ಇನ್ನೂ ಚಾಚೋಕ್ಕೆ ಹೋದರೆ ನೆಲ್ದ ಮ್ಯಾಲೆ ಹೋಗ್ತೀವಿ ಹೋದ್ರೆ ಯಾರಿಗೆ ಪ್ರಯೋಜನ ಸುಖ್ವಾಗಿ ನಿದ್ದೆ ಮಾಡಕ್ಕೆ ಆಗುತ್ತಾ ಇಲ್ಲ ಹಾಗಾಗಿ ಇದನ್ನು ಜೀವನದಲ್ಲಿ ಅಳ್ವಡ್ಸ್ಕತಾ ಹೋಗಿ ಯಾವ ಯಾವ ರೀತಿ ಚೇಂಜಸ್ ಆಗುತ್ತೆ ಅಲ್ಲವಾ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಹಾಗಾಗಿ ನೀವು ಸಮೃದ್ಧವಾದಂಥ ಜೀವನನ ನಡ್ಸ್ತಾ ಹೋಗಿ ಇದನ್ನು ಬಿಟ್ಟು ನೀವು ಇನ್ನು ಅತಿ ಆಸೆ ಅತಿ ಆಸೆ ಪಟ್ಕೊಂಡು ಈಗ ಮನುಷ್ಯ ಎಷ್ಟು ನಾಶ ಮಾಡ್ತಿದ್ದಾನೆ ಅತಿ ಆಸೆ ಈಗ ಫೋರ್ ಜಿ ಇತ್ತು ಫೈವ್ ಜಿ ಆಯಿತು ಈಗ ಫೈವ್ ಜಿಯಿಂದ ಸಿಕ್ಸ್ ಜಿ ಎಷ್ಟು ಪ್ರಾಣಿ ಪಕ್ಷಿಗಳಿಗೆಲ್ಲ ಕಷ್ಟಕರ ಆಗ್ತಾ ಇದೆ ಅಂತ ಅಂದರೆ ಮನುಷ್ಯ ದಿನದಿಂದ ದಿನಕ್ಕೆ ಈ ಕೈಗಾರಿಕೆಗಳಾಗಿರ್ಬೋದು ಇಂಡಸ್ಟ್ರಿಗಳಾಗಿರ್ಬೋದು ಪ್ರತಿ ದಿನಾನು ಬೆಳಿತಾ ಹೋಗ್ತೈತೆ ಸೊ ಹಾಗಾಗಿ ಮಾನವನ ಬುದ್ಧಿಮಟ್ಟವೂ ಕೂಡ ಹೆಚ್ಚುತಾ ಹೋಗ್ತಿದೆ ಇವತ್ತು ರೋಬೊಟ್ ಬಂದು ಹೋಗಿದೆ ಆಲ್ರೆಡಿ ರೋಬ್ ಪ್ರತಿ ಒಂದು ಕೆಲ್ಸವೂ ರೋಬೊಟ್ ಮಾಡ್ತಾ ಇದೆ ಈ ರೋಬೊಟ್ ಮಾಡಿದಾಗೆ ಎಲ್ಲಿ ನಾವು ಜೀವನದಲ್ಲಿ ನಾವು ಮುಂದೆ ಬರಕ್ಕೆ ಸಾಧ್ಯ ರೋಬಟ್ಗಳೇ ಕೆಲಸ ಮಾಡಬೇಕಾದ್ರೆ ಮನುಷ್ಯ ಮ್ಯಾನವಲ್ಲಿಗೆ ಎಲ್ಲಿ ವರ್ಕ್ ಮಾಡ್ತಿದ್ದಾನೆ ಹೌದ್ ಅಲ್ಲವಾ ಮ್ಯಾನ್ವಲ್ ಆಗಿ ಎಲ್ಲೂ ತಗೋತಾನೆ ಇಲ್ಲ ಮ್ಯಾನ್ವಲ್ ಕಡಿಮೆ ಆಗ್ತಾ ಇದೆ ಸೊ ರೋಬರ್ಟ್ಗಳಿಗೆ ಅಂದರೆ ನಾವು ಎಲಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಗಳಿಗೆ ನಾವು ಇನ್ವೆಸ್ಟ್ ಮಾಡೋದು ಜಾಸ್ತಿ ಮಾಡ್ತಾ ಇದ್ದೀವಿ ಸೋ ಮಾಡಿ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ತಾನೇ ಅದನ್ನು ಬಿಟ್ಟು ನಾವು ಬರೀ ಇದನ್ನೇ ಮಾಡ್ತಾ ಕುತ್ಕೊಂಡ್ರೆ ನಾವು ಎಲ್ಲಿ ಜೀವನ ಮಾಡ್ತೀವಿ ಸೋ ಇದೇ ಲೈಫ್ ನಡಿತಾ ಹೋಗುತ್ತೆ ಸೊ ಹಾಗಾಗಿ ನಾ ಹೇಳೋದು ಏನಪ್ಪ ಅಂತಂದರೆ ನಾವು ಜೀವನದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಾನ ಇರೋದ್ರಲ್ಲಿ ಜೀವನ ಮಾಡ್ಕೊ ಹೋಗೋಣ ಮಕ್ಳಿಗೆ ನಿಧಾನವಾಗಿ ಹಂತ ಹಂತವಾಗಿ ಎಜುಕೇಷನ್ ಕೊಡಿಸೋಣ ಅವ್ರ ಜೀವನ ಅವ್ರು ರೂಪಿಸ್ಕಳ್ಳಿ ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿ ಈಗಿನ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸೇ ಬರ್ತಿಲ್ಲ ನೋಡಿ ಹೇಗಿದೆ ಪರಿಸ್ಥಿತಿ ಅತಿ ಆಸೆ ಜಾಸ್ತಿ ಹಾಂ ಮಕ್ಕಳಿಗೆ ಬರೀ ಫೋನು ಫೋನು ಅಂತ ಕೊಡೋದು ಹ್ಮ್ ಏನು ಇದೆಲ್ಲ ಲೈಫು ಜೀವನ ಮಾಡಕ್ಕೆ ಸಾಧ್ಯವಾ ಮುಂದೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸಿ ಮಕ್ಕಳಲ್ಲಿ ಈ ಹೋನ್ ಕ್ರಿಯೇಟೆಡ್ ಓನಾಗಿ ಮಾಡೋ ಅಂಥದ್ದು ಬೆಳೆಸಿ ಪ್ರೈವೆಟು ಪ್ರೈವೆಟ್ ಸ್ಕೂಲ್ಗೆ ಅಂತ ಇನ್ವೆಸ್ಟ್ ಮಾಡ್ತಿದ್ದೀರಾ ಪ್ರೈವೆಟ್ ಸ್ಕೂಲ್ಗಳಲ್ಲಿ ಅವ್ರು ಬಿಸ್ನೆಸ್ ಮಾಡ್ಕೋತಿದರೆ ಬಟ್ ನಾವು ದಿನ ದಿನಾ ಕೆಳಗಡೆ ಹೋಗ್ತಾ ಇದ್ದೀವಿ ಬಿಸ್ನಸ್ ಕೊ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಆ ಪ್ರೈವೇಟ್ ಸ್ಕೂಲ್ ಬಿಸ್ನೆಸ್ ಬಿಟ್ಟು ಹಾಕಿ ನೀವು ಪ್ರೈವೆಟ್ಗಿಂತ ಗೌರ್ಮೆಂಟ್ ಟಿ ಸಿ ಎಚ್ ಇದನ್ನೆಲ್ಲ ಮಾಡ್ಕೋ ಬಂದಿರ್ತಾರೆ ತಾನೇ ಅಂತರ್ನಲ್ಲಿಗೆ ಹಾಕಿ ಅದನ್ನು ಬಿಟ್ಟು ನೀವು ಬರೀ ಇದನ್ನೇ ಮಾಡ್ತಾ ಕುತ್ಕೊಂಡ್ರೆ ಹೇಗೆ ಜೀವನ ಮಾಡಿಸೋದು ನೀವು ಬರೀ ದುಡ್ದಿದ್ದು ಎಲ್ಲ ಮಕ್ಕಳು ಎಜುಕೇಷನ್ಗೇ ಸುರಿದ್ರೆ ಅದನ್ನೇ ಇನ್ವೆಸ್ಟ್ ಇಡಿ ಮಕ್ಕಳು ಏನಾದ್ರೂ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಅವ್ರ ಮದುವೆಗೋ ಅಥವಾ ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಸೋ ಹಾಸ್ಗೆ ಇದ್ದಷ್ಟು ಕಾಲು ಚಾಚಿ ಅದನ್ನು ಬಿಟ್ಟು ಅತಿ ಆಸೆ ಪಟ್ಟು ಯಾಕೆ ನಿಮ್ಮ ಜೀವನನ ನರಕ ಮಾಡ್ಕೊತಿದ್ದೀರಾ ಅಂತ ಹೇಳ್ತೀನಿ ಸೋ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ನೋಡಿದೆವಲ್ವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಗಾದೆ ಬಗ್ಗೆ ಇಲ್ಲಿ ತನಕ ಮಾತಾಡ್ದಿ ಮಾತಾಡಿದ್ವಿ ಇದ್ರ ಬಗ್ಗೆ ಉಪಸಂಹಾರವೂ ಇದೆ ಸ್ವಲ್ಪ ಹೇಳ್ತೀನಿ ಏನಪ್ಪ ಅಂದರೆ ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹಾಗಾಗಿ ಈ ಇದ್ರ ಬಗ್ಗೆ ಅನೇಕ ಜನರಲ್ಲಿ ನಾವು ಕಾಳಜಿನ ವಹಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಸೋ ಇದ್ರ ಬಗ್ಗೆ ಅನೇಕ ಜನರು ತುಂಬ ಮುತುವರ್ಜಿ ವಹಿಸಿ ಕಾಳಜಿನ ವಹಿಸಿ ತಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಾದಂಥ ಜೀವನನ ರೂಪಿಸ್ಕಳ್ಳಿ ಅಂತ ಹೇಳ್ತೀನಿ ಸೊ ಈ ಟಾಪಿಕು ನಮಗೆ ತುಂಬ ಇಷ್ಟ ಆಯಿತು ಸೊ ತ್ಯಾಂಕ್ ಯು ಆ್ಯಂಡ್ ತ್ಯಾಂಕ್ ಯು ಆ್ಯಂಡ್ ಎವರಿ